ಬರ ಬರೆಯಲು ಏಕಾಗ್ರತೆ ಬೇಕು ಅಂದರೆ ಕಾಲೇಜಲ್ಲಾದ್ರೆ ಲೈಬ್ರರಿ ಇದೆ ಲೈಬ್ರರಿಗೆ ಹೋಗಿ ಯಾವ ಡಿಶ್ಟರ್ಬೆನ್ಸೂ ಇರೋಲ್ಲ ಒಬ್ಬರೇ ಕುತ್ಕೊಂಡು ನಮ್ಗೆ ಏನ್ ವರ್ಕಿದೇ ಏನು ಬರೀಬೇಕು ಎಲ್ಲ ಕುತ್ಕಂಡು ಮಾಡ್ಬೌದು ಮನೇಲಿ ಆದರೆ ಮನೆಯಲ್ಲಿ ಏಕಾಗ್ರತೆ ಬೇಕು ಅಂದರೆ ರೂಮ್ ರೂಮು ಮತ್ತು ಮೇಲೆ ಮನೆ ಮೇಲೆ ಕುತ್ಕೊಂಡು ಬರೆಯೋದಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಬರೆಯೋದೇ ನಾವು ಕಾಲೇಜಲ್ಲಿ ಏಕಂದರೆ ಲೈಬ್ರಲ್ಲಿ ಬುಕ್ ರೆಫರ್ ಮಾಡಿ ಬರೀತೀವಿ ಇಲ್ಲ ಮೊಬೈಲಲ್ಲಿ ಸ ಇನ್ಫಾರ್ಮೇಷನ್ ಸರ್ಚ್ ಮಾಡಿ ಬರೀತೀವಿ ನನಗೆ ಪ್ರತಿನಿತ್ಯ ಡೈರಿ ಜ ಓದೋದಿಲ್ಲ ಜರ್ನಲ್ಸ್ ಅವಾಗವಾಗ ರೆಫರ್ ಮಾಡ್ತೀವಿ ಪ್ರತಿನಿತ್ಯ ಮಾಡೋಲ್ಲ ನಾವು ಜಾಸ್ತಿ ಬರೆಯೋದೇ ಇಂಗ್ಳೀಶು ಏಕೆ ಅಂದರೆ ನಾವು ಇಂಗ್ಲೀಷ್ ಮೀಡ್ಯಮಲ್ಲಿ ಓದ್ತಾ ಇರೋದರಿಂದ ಜಾಸ್ತಿ ಇಂಗ್ಲೀಷ್ ಬರೀತೀವಿ ಮಾತಾಡೋದೆಲ್ಲ ಕನ್ನಡ ಇಂಗ್ಲೀಷೂ ಕೂಡ ಮಾತಾಡ್ತೀವಿ ಬರೀಬೇಕು ಅಂದರೆ ಏಕಾಗ್ರತೆ ಸಿಗೋದೇ ಸಿಂಗಲಾಗಿ ಕುತ್ಕೊಂಡು ಬರೀವಾಗ ಫ್ರೆಂಡ್ಸ್ ಇದ್ದಾಗ ಬರೆಯೊದಕ್ಕೆ ಏನು ಯೂಸ್ಫುಲ್ ಅಂದರೆ ಇನ್ಫಾರ್ಮೇಶನ್ ತಿಳ್ಕೊಬೋದು ಹೇ ಇದು ಬರೆದ್ರೆ ಒಳ್ಳೆಯದು ಇದು ಇದು ಬರೆದ್ರೆ ಒಳ್ಳೆಯದಾಗಿರುತ್ತೆ ಆ ಥರ ಈ ಥರ ಥರ ಇನ್ಫಾರ್ಮೇಶನ್ ತಿಳ್ಕೊಂಡು ಫ್ರೆಂಡ್ಸ್ ಜೊತೇಲಿ ಬರೀಬೌದು ಸಾಮಾನ್ಯವಾಗಿ ನಾವು ಕನ್ನಡ ಭಾಷೆ ಉಪಯೋಗ್ಸ್ತೀವಿ ಬರೆಯೋದೆಲ್ಲ ಇಂಗ್ಳೀಷೇ ನಾವು ಇಂಗ್ಲೀಷ್ನಿಂದ ಲರ್ನ್ ಮಾಡ್ತಾ ಇರೋದರಿಂದ ನಾವು ಬರೆಯೋದೇ ಜಾಸ್ತಿ ಇಂಗ್ಲೀಷ